ನಮ್ಮ ಜಿಲ್ಲೆಯಲ್ಲಿ ಕೆಲವು ಪ್ರಾರ್ಥನಾ ಸ್ಥಳಗಳಿವೆ ಅದರಲ್ಲಿ ಕೆಲವೆಂದರೆ ಸುರಗೊಂಡನ ಕೊಪ್ಪದ ಸೇವಾಲಾಲ್ ಸಿಗಂದೂರು ಚೌಡೇಶ್ವರಿದೇವಿ ದೇವಸ್ಥಾನ ಚಂದ್ರಗುತ್ತಿ ದೇವಸ್ಥಾನ ಸೇವಾಲಾಲ್ ಜನನ ಮರಣ ಜೀವನ ಸಾಧನೆ ಹೋರಾಟಗಳ ಹಿನ್ನೆಲೆಯಲ್ಲಿ ಲಂಬಾಣಿ ಮೌಖಿಕ ಪರಂಪರೆಯಲ್ಲಿ ಹಲವು ಐತಿಹ್ಯ ಕತೆ ಪುರಾಣಗಳು ಹುಟ್ಟಿಕೊಂಡಿದೆ ವಾಸ್ತವವಾಗಿ ಸೇವಾಲಾಲ್ ತಮ್ಮ ಜೀವಿತ ಕಾಲಾವಧಿಯಲ್ಲಿ ನಂಬಿದ ಒಂದು ಜನಾಂಗಕ್ಕೆ ಎಲ್ಲವನ್ನೂ ಧಾರೆ ಎರೆದಿದ್ದಾರೆ ಲಂಬಾಣಿಗರಲ್ಲಿ ಸೇವಾಲಾಲ್ ಬಹುದೊಡ್ಡ ಸಾಧುಪುರುಷ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಪ್ರೇಕ್ಷಣೀಯ ಸ್ಥಳವಾಗಿ ಇಲ್ಲಿ ಜನರು ಸೇವೆ ಮಾಡಲು ಮತ್ತು ದೇವಿಗೆ ಹರಕೆ ಕಟ್ಟಿಕೊಂಡು ಹೋಗುತ್ತಾರೆ ಮತ್ತು ಇಲ್ಲಿ ಬಂದ ಭಕ್ತರಿಗೆ ಪ್ರಸಾದವು ಕೂಡ ಇರುತ್ತದೆ ಪ್ರತಿ ವರ್ಷ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ಒಂಬತ್ತು ದಿನಗಳ ಕಾಲ ನಾನಾಲಂಕಾರವಾಗಿ ವಿಶೇಷವಾಗಿ ಕಂಗೊಳಿಸುತ್ತಾಳೆ ಚಂದ್ರಗುತ್ತಿ ಗುತ್ಯಮ್ಮ ದೇವಸ್ಥಾನಕ್ಕೆ ಹೆಸರುವಾಸಿ ಈ ದೇವಸ್ಥಾನದ ಇತಿಹಾಸ ತುಂಬಾ ಹಳೆಯದ್ದು ಇಲ್ಲಿ ಜನರು ಮಾಡುವ ಪೂಜೆ ಪುನಸ್ಕಾರಗಳಿಂದ ಇಲ್ಲಿನ ಸಂಸ್ಕೃತಿ ಪರಂಪರೆ ಹಾಗೇ ಇದೆ ಇಲ್ಲಿ ಜನರು ಅಡಿಗೆ ಮಾಡಿ ಈ ಸ್ಥಳದಲ್ಲೇ ತಂಗುತ್ತಾರೆ ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಇಲ್ಲಿ ಜೋಗತಿಯರನ್ನು ಅವರ ಹಾಡನ್ನು ಸಹ ಕೇಳಬಹುದು ಈ ಜಾಗದಲ್ಲಿ ಜೋಗತಿಯರು ಇದ್ದೇ ಇರುತ್ತಾರೆ ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಎರಡು ದಿನದ ತಾಯಿ ತೇರಿನ ಉತ್ಸವ ಇರುತ್ತದೆ ಇಲ್ಲಿ ತುಂಬಾ ಹೆಸರುವಾಸಿಯಾಗಿರುವುದು ಈ ಜಾತ್ರೆಯೇ ಹಾಗೂ ಜೋಗತಿಯರು